ನಾವು ಸರ್ಕಾರಿ ಆ್ಯಪ್ಗಳನ್ನು ಬಳಸುತ್ತಿದ್ದೇವೆ ಯಾಕೆಂದ್ರೆ ನಮ್ಮ ನಾನು ಎಜುಕೇಶನ್ ಮಾಡ್ತಿದ್ದೀನಿ ಅದರಿಂದ ನನಗೆ ಉಪಯೋಗವಾಗುವ ಯು ಇ ಸಿ ಎಮ್ ಎಸ್ ಆ್ಯಪ್ಅನ್ನು ಬಳಸ್ತಾಯಿದ್ದೀನಿ ಇದರಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪರೀಕ್ಷಾ ಅವಧಿ ಮತ್ತು ಇನ್ನಿತರ ವರದಿಗಳನ್ನು ನೀಡಿರುತ್ತಾರೆ ಇದರಿಂದ ನಮಗೆ ತುಂಬ ಉಪಯೋಗ ಆಗ್ತಿದೆ ಮತ್ತೆ ಈ ಆ್ಯಪ್ಯಿಂದ ನನಗೆ ಒಳ್ಳೆ ರೀತಿಯ ಮಾಕ್ಸ್ ಸ್ಕೊ ಮಾಕ್ಸ್ ಅನ್ನು ಗಳಿಸಲು ಸಹಾಯಕರವಾಗಿದೆ ಇದರ ಇದರಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸೂಚನೆಗಳನ್ನು ನೋಡಬಹುದು ನಮ್ಮ ಅಂಕ ಪಟ್ಟಿಯನ್ನು ನೋಡಬಹುದು ಮತ್ತು ಪರೀಕ್ಷಾ ವಿವರಗಳನ್ನು ನೋಡಬಹುದು ನಮ್ಮ ವಿಷಯಗಳನ್ನು ನಾವು ಖಾತರಿ ಪಡಿಸಿಕೊಳ್ಳಬಹುದು ಇದನ್ನು ಈಸಿಯಾಗಿ ನಾವು ನಮ್ಮ ಫೋನ್ನಲ್ಲೇ ನೋಡಿಕೊಂಡು ನಮ್ಮ ಕಾಲೇಜಿಗೆ ಹಾಜರಾದ ದಿನಗಳು ಹಾಜರಾತಿಯನ್ನು ಎಲ್ಲ ನಮ್ಮ ಫೋನ್ನಲ್ಲೇ ನೋಡಿಕೊಳ್ಳಬಹುದು